ನಾನು ಮಾಡೋ ಅಡುಗೇಲಿ ನಾನು ಮೊದಲೇ ಬಾರಿಗೆ ಕಲಿತಿದ್ದೇನಂದ್ರೆ ಟೊಮೊಟೋ ಗೊಜ್ಜು ಅನ್ನ ಟೊಮೊಟೋ ಗೊಜ್ಜುನ ಹೇಗೇಗೆ ಮಾಡಿದೆ ಅಂತ ಏನೇನು ಬೇಕು ಟೊಮೊಟೊ ಗೊಜ್ಜಿಗೆ ಅನ್ನೊ ಪದಾರ್ಥಗಳ್ನ ಹೇಳ್ತೀನಿ ಏನೇನು ಬೇಕು ಅಂದರೆ ಫಸ್ಟಿಗೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೋ ಕರ್ಬೇಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಅಚ್ಚ ಖಾರದ ಪೌಡರು ಧನಿಯಾ ಪೌಡರು ಗರಂ ಮಸಾಲ ರುಚಿಗೆ ತಕಷ್ಟು ಉಪ್ಪು ಇಷ್ಟು ಬೇಕು ಈಗ ಹೇಗ್ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂದರೆ ಫ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹ ಮತ್ತೆ ಬೆಳ್ಳುಳ್ಳಿ ಮೆಣ್ಸಿನಕಾಯಿ ಹಾಕಿ ಬಿಡಬೇಕು ಅದ್ಸ್ವಲ್ಪ ಚಟಿ ಚಟಿ ಅಂದಮೇಲೆ ಈರುಳ್ಳಿನ ಹಾಕಿ ಬಾಡಿಸಬೇಕು ಈರುಳ್ಳಿಯು ಕಂದು ಬಣ್ಣಕ್ಕೆ ಬಂದಾದಮೇಲೆ ಟಮೊಟೋ ಹಾಕಿ ಬಾಡಿಸಬೇಕು ಅದಾದಮೇಲೆ ಅದಕ್ಕೆ ಜೊತೆಗೆ ಟೊಮೊಟೊ ಬೆಂದಾದಮೇಲೆ ಅದಕ್ಕೆ ಧನಿಯಾ ಪೌಡರು ಖಾರದ ಪೌಡರು ಗರಂ ಮಸಾಲ ಹಾಕಿ ಬಾಡಿಸಬೇಕು ಅದು ತದನಂತರ ಸ್ವಲ್ಪ ನೀರು ಹಾಕಿ ರುಚಿಗೆ ತಕಷ್ಟು ಉಪ್ಪು ಮತ್ತು ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಆಮೇಲೆ ರುಚಿಗೆ ಇನ್ನೊಂದು ಸ್ವಲ್ಪ ನನ್ನದು ಏನು ಇನ್ನೊಂದು ಐಟಮ್ ಏನು ಆ್ಯಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಬೆಲ್ಲಾನ ಹಾಕ್ತೀನಿ ಅದು ಸ್ವಲ್ಪ ಹುಳಿ ಸ್ವೀಟು ಖಾರವಾಗಿ ಚೆನ್ನಾಗಿರುತ್ತೆ ಟೊಮೊಟೋ ಗೊಜ್ಜು ಈ ಟೊಮೊಟೋ ಗೊಜ್ಜನ್ನ ನಾವು ಅನ್ನದ ಜೊತೆನೂ ತಿನ್ಬೋದು ಹಾಗೆ ಚಪಾತಿ ಜೊತೆನೂ ತಿನ್ಬೋದು ನಾನು ಇದನ್ನ ಫಸ್ಟ್ ಮೊದಲೇ ಬಾರಿಗೆ ಟೊಮೊಟೊ ಗೊಜ್ಜು ಅನ್ನನ ಮಾಡಿದೆ ಆಮೇಲೆ ಮಾಡ್ತಾ ಮಾಡ್ತಾ ಮಾಡ್ತ ನಾನು ಸಾಂಬಾರು ಮಾಡೋದು ಕಲಿತಿದ್ದೀನಿ ಮತ್ತೆ ನಾನ್ ಏನು ಮಾಂಸದ ಐಟಮ್ಸ್ನೂ ನಾನು ಮಾಡ್ತೀನಿ ಚಿಕನ್ ಇರಬೌದು ಚಿಕನ್ ಗ್ರೇವಿ ಇರ್ಬೋದು ಚಿಕನ್ ಸಾಂಬಾರು ಇರ್ಬೋದು ಇಲ್ಲ ಚಿಕನ್ ಪಲಾವಾಗಿರ್ಬೋದು ಇದನ್ನ ನಾನು ಮಾಡ್ತೀನಿ ಅದಾದಮೇಲೆ ಮುದ್ದೆನ ಮಾಡ್ತೀನಿ ಚಪಾತಿ ಮಾಡ್ತೀನಿ ಪೂರಿ ಮಾಡ್ತೀನಿ ಈ ಚಪಾತಿಗೂ ಕೂಡ ಟೊಮೊಟೊ ಗೊಜ್ಜು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಟೊಮೊಟೋ ಗೊಜ್ಜು ಇದನ್ನು ನಮ್ಮ ಮನೇಲಿ ಎಲ್ಲರು ಇಷ್ಟ ಪಟ್ಟು ತಿಂತಾರೆ ಅಪ್ಪ ಅಮ್ಮ ತಿಂತಾರೆ ನನ್ನ ತಮ್ಮ ತಿಂತಾನೆ ಮೊದಲ ಬಾರಿಗೆ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಎರಡನೇ ಬಾರಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ಎಲ್ಲರು ಚೆನ್ನಾಗಿ ಮಾಡ್ತಿದ್ದೀಯಾ ಹಿಂಗೇ ಮಾಡು ಪರಿಶ್ರಮ ಪಟ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದರು ಎಲ್ಲಾರು ಎಲ್ಲ ತಿಂದಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರು ನಾವು ಮತ್ತು ನಮ್ಮ ಮನೇಲಿ ಫಸ್ಟ್ ಹಳೆ ಕಾಲದಿಂದಾನು ಏನೇನು ಮಾಡ್ತೀವಿ ಅಂತ ಅಂದರೆ ನಾವು ಮೇ ಬಿ ತುಂಬ ಮಾಡೋದ್ಯಾವಾಗ ಅಂದರೆ ಶಿವರಾತ್ರಿ ಟೈಮ್ ಶಿವರಾತ್ರಿ ಹಬ್ಬದ ಮಲೆ ಮಹಾದೇಶ್ವರಂಗೆ ನಾವು ನೈವೇದ್ಯವಾಗಿ ಅನ್ನ ಸಾಂಬಾರು ಭಾತು ಭಾತು ಮತ್ತು ಪುಳಿಯೋಗರೆ ಇನ್ನೂ ಪಂಚಾಮೃತ ಕಜ್ಜಾಯ ಹೆಸ್ರುಬೇಳೆ ಒಂಥರ ಪಲ್ಯ ಹಪ್ಪಳ ಇಷ್ಟನ್ನು ನೈವೇದ್ಯವಾಗಿ ದೇವರಿಗೆ ಇದು ಮಾಡ್ತೀವಿ ಅನ್ನ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಮತ್ತು ಪಂಚಾಮೃತನೂ ನಂಗೆ ತುಂಬ ಇಷ್ಟ ಪಂಚಾಮೃತ ಹೇಗೆ ಮಾಡೋದು ಅಂತ ಅಂದರೆ ಪಂಚಾಮೃತಕ್ಕೆ ಬಾಳೆಹಣ್ಣು ಬೇಕು ಮತ್ತು ಕಾಯಿತುರಿ ಬೇಕು ಮತ್ತು ಬೆಲ್ಲ ಬೇಕು ಏಲಕ್ಕಿ ಬೇಕು ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಹೆಚ್ಚ್ಕೊಂಡು ರೌಂಡ್ರೌಂಡಾಗಿ ಹೆಚ್ಚ್ಕೊಂಡು ಒಂದಿದಕ್ಕೆ ಜಜ್ಜಿರೋ ಬೆಲ್ಲ ಹಾಕಿ ಕಾಯಿತುರಿನ ಹಾಕಿ ಚೆನ್ನಾಗಿ ತಿರ್ಕೊಬೇಕು ಜೊತೆಗೆ ಏಲಕ್ಕಿ ಪೌಡರು ಹಾಕಬೇಕು ಇದನ್ನೂ ನೈವೇದ್ಯವಾಗಿ ನಾವು ಮಹಾದೇಶ್ವರಂಗೆ ಇಡ್ತೀವಿ ಅದಾದಮೇಲೆ ನಾವು ಮತ್ತೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಏನು ಅಂದರೆ ನಮ್ಮ ಮನೇಲಿ ಒಂದು ಸ್ವೀಟ್ ಮಾಡ್ತೀವಿ ಸ್ವೀಟ್ ಹೇಗ್ಮಾಡ್ತೀವಿ ಆ ಸ್ವೀಟಿಗೆ ಏನೇನು ಪದಾರ್ಥಗಳು ಬೇಕು ಏನೇನು ಹಾಕ್ತೀವಿ ಮತ್ತು ಏನಕ್ಕೆ ಅದನ್ನು ಮಾಡ್ತೀವಿ ಏನಕ್ಕೆ ಶಿವಂಗೆ ಇಷ್ಟ ಅಂತ ಹೇಳ್ಬೋದು ನಾನು ಏನಕ್ಕೆ ಅಂದರೆ ಶಿವನಿಗೆ ಸ್ವೀಟ್ ಅಂದರೆ ಇಷ್ಟ ಅದು ಕಜ್ಜಾಯಗೆ ಫುಲ್ ಕಥೆ ನನಗೂ ಗೊತ್ತಿಲ್ಲ ಆದರೂ ನಂಗೆ ಇದು ಮಾಡ್ತೀವಿ ಏನು ಸ್ವೀಟು ಅಂತಂದರೆ ಫಸ್ಟು ನಾವು ಅಕ್ಕೀನ ಐದು ದಿನಗಳ ಕಾಲ ನೆನೆ ಹಾಕಬೇಕು ಹೇಗೆ ಅಂದರೆ ದಿನಾನು ಅಕ್ಕಿಗೆ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಚೆನ್ನಾಗಿ ಅಕ್ಕಿ ನೆಂದು ಆದಮೇಲೆ ಒಂದು ಕಾಟನ್ ಬಟ್ಟೇಲಿ ಮನೆ ಒಳಗೇನೆ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ನೀರು ಸೋಸಿ ನೆ ಒಣಗೋಕೆ ಬಿಡಬೇಕು ಅದು ರೂಮ್ ಟೆಂಪ್ರೆಚರಲ್ಲೇ ಒಣಗಬೇಕು ಒಣಗಾದಮೇಲೆ ಅಕ್ಕಿ ಐದು ಒಂದು ಮೂರು ದಿನ ಹಾಗೆ ಒಣಗ್ಸಾಕಿ ಬಿಡಬೇಕು ಒಣ್ಸಾಕಿ ಬಿಟ್ಟಾದಮೇಲೆ ನಾವು ಮಿಲ್ಲಲ್ಲಿ ಪೌಡರ್ ಮಾಡ್ಸಬೇಕು ಪೌಡರು ತುಂಬ ಸಾಫ್ಟಾಗಿ ನುಣ್ಣಗಿರ್ಬೇಕು ಆ ನುಣ್ಣಗಿರೋ ಅಕ್ಕಿ ಪೌಡರನ್ನ ಇಟ್ಕೋಬೇಕು ಅದಾದಮೇಲೆ ಇದು ಬೆಲ್ಲ ಬೆಲ್ಲವನ್ನು ಬೆಲ್ಲದಲ್ಲಿ ಪಾಕವನ್ನು ಕರೀಬೇಕು ಪಾಕ ಹೇಗೆ ಮಾಡ್ಕೋಬೇಕು ಅಂದರೆ ಸ್ವಲ್ಪಾನು ನೀರು ಹಾಕ್ಬಾರ್ದು ಪಾಕನ ಬೆಲ್ಲಕ್ಕೆ ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆಲಿ ಬೆಲ್ಲಾಗಳ್ನ ಹಾಕಿ ಪಾಕ ತೆಗಿಬೇಕು ಮೂರೆಳೆ ಪಾಕನ ತೆಗಿಯೋ ಮಾಡೊ ಬರ ಗಂಟಾನು ಅದನ್ನು ಕಾಯಿಸ್ಕೋಬೇಕು ಬೆಲ್ಲನ ಆ ಪಾಕ ಬಿಟ್ಟಾದಮೇಲೆ ಅಕ್ಕಿನ ಅಕ್ಕಿ ಪೌಡ್ರ್ ಮಾಡ್ಕೊಂಡು ಇರ್ತೀವಲ್ಲ ಅಕ್ಕಿ ಪೌಡ್ರುನ್ನ ಹಾಕಿ ನಾವು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮುದ್ದೆ ತಿರಿತಿವಲ್ಲ ಹಾಗೆ ಚೆನ್ನಾಗಿ ಮುದ್ದೆ ತಿರಿಯೊ ಹಾಗೆ ತಿರ್ಕೊಂಡ್ ತಿರ್ಕೊಂಡ್ ತಿರ್ಕೊಂಡು ಇರ್ಬೇಕು ಮುದ್ದೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದನ್ನು ಒಂದು ಕೈಗೆ ತಗೊಂದು ಸ್ವಲ್ಪ ಕೈಗೆ ನೀರು ಹಾಕಿಬಿಟ್ಟು ರೌಂಡಾಗಿ ತಟ್ಟಿ ಉದ್ದುನ್ ವಡೆ ಹಾಕ್ತಿವಲ್ಲ ಉದ್ದುನ್ ವಡೆ ಥರ ಸ್ವಲ್ಪ ಮಧ್ಯದಲ್ಲಿ ತೂತು ಮಾಡಿ ಆ ತೂತು ಮೇಲೆ ಸ್ವಲ್ಪ ಎಳ್ ಬಿಳಿ ಎಳ್ನ ಎಳ್ನ ಮೇಲುಗಡೆ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಏನ್ ಮಾಡಬೇಕು ಸ್ವಲ್ಪ ಎಣ್ಣೆ ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತೀವಿ ಒಂದು ಬಾಂಡೀಲಿ ಕಡಲೇಕಾಯಿ ಎಣ್ಣೆನ ತಕೊಂಡು ಸ್ವಲ್ಪ ಕಾಯಿಸಬೇಕು ಆ ಕಾದಿರೊ ಎಣ್ಣೆಗೆ ನಿಧಾನವಾಗಿ ತಟ್ಕೊಂಡಿರೋ ಅಕ್ಕಿ ಹಿಟ್ದು ಕಜ್ಜಾಯದನ್ನು ಕಜ್ಜಾಯನ ಹಾಕಬೇಕು ಹಾಕಾದಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಅದು ನಿಧಾನವಾಗಿ ಉಬ್ಬುತ್ತೆ ಉಬ್ಬಾದಮೇಲೆ ಕಜ್ಜಾಯ ತುಂಬ ಸಾಫ್ಟ್ ಸಾಫ್ಟಾಗಿ ಸ್ವೀಟ್ ಸ್ವೀಟಾಗಿ ಇರುತ್ತೆ ಆ ಕಜ್ಜಾಯನ ತೆಗೆದು ನಾವು ನೈವೇದ್ಯಕ್ಕೆ ಇಡ್ತೀವಿ ಇದು ನಮ್ಮ ಮನೇಲಿ ತಲೆಮಾರಿಂದ ನಮ್ಮ ಅಜ್ಜಿ ನಮ್ಮ ತಾತ ಇರೋ ಕಾಲದಿಂದಾನು ನಾವು ಕಜ್ಜಾಯನ ನಾವು ಮಾಡ್ತೀವಿ